ಹಲೋ ಹಲೋ ರೆಸ್ಟೋರೆಂಟ್ ಹೇಳಿ ಹೌದು ರೀ ಹೇಳಿ ರೀ

ಹೌದು ಹೌದು ಇದೆ ರೀ ಏನು ಬೇಕಾಗಿತ್ತು ನಿಮಗೆ ಸರ್ ಮಸಾಲೆ ದೋಸೆ ಇದೆ ಪ್ಲೇನ್ ದೋಸೆ ಇದೆ ಸೆಟ್ ದೋಸೆ ಇದೆ ಪೂರಿ ಇದೆ ಭಾಜಿ ಇದೆ ಬನ್ಸ್ ಇದೆ ಪೂರಿ ಇದೆ ನಿಮ್ಗೇನು ಬೇಕಾಗಿತ್ತು

ಹ್ಞೂ ಒಂದು ಮಸಾಲೆ ದೋಸೆ ಒಂದು ಪ್ಲೇಟ್ ಪೂರಿ ಮತ್ತು ಸರ್ ಮತ್ತೇನು ಬೇಕಾ ಬೇಡ ಇಷ್ಟೇ ಸಾಕಾ ಎರಡು ಪ್ಲೇಟ್ ಎರಡು ಪ್ಲೇಟ್ ಪೂರಿ ಒಂದು ಪ್ಲೇಟ್ ಮಸಾಲೆ ದೋಸೆನ ಎರಡು ಪ್ಲೇಟ್ ಮಸಾಲೆ ದೋಸೆ ಎರಡು ಪ್ಲೇಟ್ ಪೂರಿ ಪ್ಲೇಟ್ ಪೂರಿಗೆ ನಾಲ್ಕು ಬರುತ್ತೆ ಪೂರಿ ಎರಡು ಪ್ಲೇಟ್ ಅಂದರೆ ಎಂಟು ಪೂರಿ ಬರುತ್ತೆ ಓಕೆನಾ ಹ್ಞೂ ಎರಡು ಮಸಾಲೆ ದೋಸೆ ಹಂಗಾದ್ರೆ ನಲ್ವತ್ತೈದು ನಲ್ವತ್ತೈದು ತೊಂಬತ್ತು ತೊಂಬತ್ತು ಹೌದಾ ಅಂದರೆ ಲಿಕ್ವಿಡ್ ಇದು ಅಂದರೆ ತೆಳ್ಳ ಚಟ್ನಿ ಬೇಡ ಸರಿ ನೂರಾ ಎಂಬತ್ತೈದು ಹಾಂ ಒನ್ ಏಯ್ಟಿ ಫೈಯ್ ಏನು ಫೋನ್ಪೇ ಮಾಡ್ತೀರಿ ಸೊ ಕ್ಯಾಶ್ ಆನ್ ಡೆಲಿವರಿನ ಓಕೆ ಫೈನ್ ಅದು ಮಾಡ್ಬೋದು ಸೊ ಒನ್ ಏಯ್ಟಿ ಫೈಯ್ ಕ್ಯಾಶ್ ಆನ್ ಡೆಲಿವರಿ ಎರಡು ಪ್ಲೇಟ್ ಪೂರಿ ಎರಡು ಪ್ಲೇಟ್ ಮಸಾಲೆ ದೋಸೆ ಓಕೆ ಅಲ್ಲ ಸರ್ ರವೆ ಇಡ್ಲಿ ಖಾಲಿ ಆಗಿದೆ ಸರ್

ಹೌದು ಸರ್ ಅದಕ್ಕೆ ಖಾಲಿ ಆಗಿದೆ ಸರ್ ಕರ್ ಕರೆಕ್ಟ್ ಸರ್ ಅದೇ ರೆಡ್ ಚಟ್ನಿ ಬೇಕಾರೆ ನಾವು ಕೊಟ್ಟು ಕಳ್ಸ್ಬೋದು ಆದರೆ ಇದು ರವೆ ಇಡ್ಲಿ ಖಾಲಿ ಆಗಿದೆ ಸರ್

ಹೌದಾ ಸರ್ ಈಗ ಅಂತು ರವೆ ಇಡ್ಲಿ ಇಲ್ಲ ಸರ್ ನಾಳೆ ಬೇಕಾರೆ ಕೊಟ್ಟು ಕಳಿಸ್ತೀನಿ ನಾಳೆ ಆರ್ಡರ್ ಮಾಡ್ಬೋದು ಅಲ್ಲ ನೀವು ಕಂಫರ್ಮ್ ಮಾಡಿದರೆ ನಾಳೆ ಕೊಟ್ಟು ಕಳಸ್ತೀನಿ ಸರ್ ಸರಿ ಸರ್ ಸರಿ ಓಕೆ ಸರ್